ನಮ್ಮ ಸ್ಥಳೀಯ ಆಟಗಳೆಂದರೆ ಕಬಡ್ಡಿ ಲಗೋರಿ ಚಿನ್ನಿದಾಂಡು ಇನ್ನಿತರ ಆಟಗಳು ಇವು ತುಂಬ ಚೆನ್ನಾಗಿ ಮನೋರಂಜನೆಯನ್ನು ನೀಡುತ್ತವೆ ನನಗೆ ಈ ಕಬಡ್ಡಿ ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ನಾನು ಕಬಡ್ಡಿಯನ್ನು ಆಟ ಆಡಲು ತುಂಬ ಇಷ್ಟಪಡ್ತೀನಿ ಇದರಲ್ಲಿ ಅನೇಕ ರೀತಿಯ ತಿರುವುಗಳೇ ಇರುತ್ತೆ ಆಟಗಾರರು ಮತ್ತು ವಿರುದ್ಧ ತಂಡದವರು ಯಾವಾಗಲೂ ಎಚ್ಚರದಲ್ಲೇ ಇರಬೇಕಾಗುತ್ತದೆ ಯಾವ ಕ್ಷಣದಲ್ಲಿ ಸಮೇತ ಅವರು ಔಟಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಸಣ್ಣ ಸುಳಿವಿಲ್ದಿದ್ರು ಸಾಕು ಬೇಗ ಔಟಾಗ್ತೀವಿ ಇದರಿಂದ ಅನೇಕ ಆಟಗಾರರಿಗೆ ಇನ್ಸ್ಪ್ ಇನ್ಸ್ಪಿರೇಷನ್ ಬರುತ್ತೆ ಆಟವು ತುಂಬ ರೋಮಾಂಚಕವಾಗಿರುತ್ತದೆ ಕ್ಷಣ ಕ್ಷಣಕ್ಕೂ ತಿರುವಿರುತ್ತದೆ ಈ ಆಟವು ಅನೇಕ ರೀತಿಯ ಜನರನ್ನು ಸೆಳೆಯುತ್ತದೆ